ನಮ್ಮ ಪ್ರದೇಶದ ಜನರು ಜಾಸ್ತಿ ದೇವ್ಸ್ಥಾನಕ್ಕೆ ಹೋಗಕ್ಕೆ ಇಷ್ಟಪಡ್ತಾರೆ ಬೇರೆ ಬೇರೆ ದೇವಸ್ಥಾನಗಳ್ಗೆ ಎಲ್ಲ ದೇವಸ್ಥಾನಗಳ್ಗೋದ್ರೆ ಒಂದು ಮನಃಶಾಂತಿ ಸಿಗುತ್ತೆ ಅಂತ ಏಕೆ ಅಂದರೆ ಎಲ್ಲ ತೋಟದಲ್ಲಿ ಕೆಲಸ ಮಾಡಿರ್ತಾರೆ ತುಂಬ ಕಷ್ಟ ಬೀಳ್ತಾರಲ್ಲವಾ ಅವರು ಜಾಸ್ತಿ ಹೋರ್ಗಡೆ ಹೋಅದು ನದಿಗಳಿಗೆ ಆ ಥರ ಎಲ್ಲ ಹೋಗೋದಕ್ಕೇನ್ ಇಷ್ಟಪಡೋಲ್ಲ ನದೀಲ್ಲಿ ಮತ್ತು ತಿರ್ಗಿ ಅದೇನು ಆ ನದಿಗಳಿಗೆ ಆ ಥರ ಎಲ್ಲ ಏನು ಹೋಗಕ್ ಇಷ್ಟಪಡೋಲ್ಲ ದೇವಸ್ಥಾನಗಳ್ಗೋಗಿ ನೆಮ್ಮದಿಯಾಗಿ ದೇವ್ರ್ಗೆ ಪೂಜೆ ಮಾಡಿಕೊಂಡು ಒಂಥರ ಮನಸ್ಸು ಸಮಾಧಾನ ಮಾಡಿಕೊಂಡು ಬರ್ತಾರೆ ಆ ಥರ ಜನಗಳು ಈ ಕಡೆ ಇರೋದಿಲ್ಲ ಹಳ್ಳಿ ಜನಗ್ಳೆಲ್ಲ ಆದ್ದರಿಂದ ದೇವ್ಸ್ಥಾನಗಳ್ಗೋಗೋದಕ್ಕೆ ಎಲ್ಲ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂತೀನಿ ನಾವ್ಗಳೆಲ್ಲ ಅಷ್ಟೇ ದೇವ್ಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ದೇವಸ್ಥಾನ ಅಂತಂದರೆ ಫಸ್ಟಿಗೆ ಹೋಗ್ತಾರೆ ಜಾಸ್ತಿ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಹಳ್ಳಿ ಜನಗಳೆಲ್ಲ ಅದೇ ಥರನೇ ಇರ್ತಾರಲ್ಲ ಎಲ್ಲ ಜನರು ದೇವ್ಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ